ನಾನು ಸ್ತೋತ್ರಗಳನ್ನು ಹಾಡುವಾಗ ದೌರ್ಬಲ್ಯ ಅಥವಾ ಹೆದರಿಕೆ ಎನ್ನುವುದು ಎಲ್ಲರಿಗೂ ಇರುತ್ತದೆ ಅದೇ ರೀತಿ ನನಗೂ ಕೂಡ ಹೆದರಿಕೆ ಅಥವಾ ದೌರ್ಬಲ್ಯ ಎನ್ನುವುದು ಪ್ರಾರಂಭದಲ್ಲಿ ಇತ್ತು ಅದನ್ನು ನಾವು ಹೇಗೆ ಜಯಿಸಬಹುದು ಎಂದರೆ ನಾವು ನಮ್ಮ ಎದುರುಗಡೆ ಯಾರು ಕೂತಿದ್ದಾರೆ ಎನ್ನುವ ಕಡೆ ಗಮನವನ್ನು ಕೊಡಬಾರದು ನಾವು ಕೇವಲ ಆ ದೇವರನ್ನು ಅಥವಾ ಭಗವಂತನನ್ನು ಮನೆ ಮನಸ್ಸಿನಲ್ಲಿ ತಂದುಕೊಂಡು ಕೇವಲ ಅವನ ನೆನಪನ್ನು ಭಕ್ತಿಯಿಂದ ಹಾಡುತ್ತಾಯಿದ್ದರೆ ಯಾವ ಹೆದರಿಕೆಯೂ ಆಗುವುದಿಲ್ಲ ಮತ್ತು ನಮಗೆ ಏನು ಗೊತ್ತಿದೆಯೋ ಅದನ್ನು ನಾವು ಧೈರ್ಯವಾಗಿ ಹಾಡುವುದನ್ನ ಕಲಿಯಬೇಕು ಯಾವ ಜನ ನೋಡುತ್ತಿದ್ದಾರೆ ಯಾವ ಜನ ನಗುತ್ತಿದ್ದಾರೆ ಏನು ಮಾತನಾಡುತ್ತಿದ್ದಾರೆ ಎಂಬುದರ ಕಡೆ ನಮ್ಮ ಗಮನ ಇರಬಾರದು ಕೇವಲ ನಮ್ಮ ಗಮನ ಕೇವಲ ದೇವರ ನಾಮವನ್ನು ಅಥವಾ ಸ್ತೋತ್ರವನ್ನು ಹಾಡುವ ಕಡೆಗಷ್ಟೇ ನಾವು ಇರಿಸುವುದಾದರೆ ನಾವು ನಮ್ಮ ಹಾಡನ್ನ ಅಥವಾ ಸ್ತೋತ್ರವನ್ನು ಖಂಡಿತವಾಗಿ ಚೆನ್ನಾಗಿ ಹಾಡಬಹುದು ಅದರಿಂದ ನಮ್ಮ ಧೈರ್ಯವೂ ತಾನೇ ತಾನಾಗಿ ಹೋಗುತ್ತದೆ ಧೈರ್ಯ ಅಥವಾ ಹೆದರಿಕೆ ಎನ್ನುವುದು ಹೋಗಿಸುದು ಯಾವುದೇ ಮಿರಾಕಲ್ ಅಥವಾ ಮಾಯ ಮಂತ್ರದಿಂದ ಸಾಧ್ಯವಿಲ್ಲ ನಮ್ಮಲ್ಲಿರುವ ಭಯ ಅಥವಾ ಹೆದರಿಕೆಯನ್ನ ನಾವೇ ನಾವು ಸ್ವತಃವಾಗಿ ಅದನ್ನು ದೂರ ಮಾಡಬೇಕು ಕೇವಲ ಹೊರಗಡೆಯಿಂದ ಭಾಷಣಗಳನ್ನು ನಾವು ಕೇಳಬಹುದು ಆದರೆ ಆ ಭಾಷಣಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕೇ ವಿನಃ ಯಾವುದೇ ದೇವರು ಬಂದು ಧೈರ್ಯವನ್ನು ನಮ್ಮ ಮನಸ್ಸಿನಲ್ಲಿ ಆಗಲಿ ನಮ್ಮ ಹೃದಯದಲ್ಲಾಗಲಿ ತುಂಬಲು ಸಾಧ್ಯವೇ ಇಲ್ಲ ನಾವು ಸ್ವಂತವಾಗಿ ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ಆ ಧೈರ್ಯದಿಂದ ಹೆದರಿಕೆಯಿಂದ ಹೊರಗಡೆ ಬಂದಾಗ ಮಾತ್ರ ನಾವು ಜೀವನದಲ್ಲೂ ಕೂಡ ಜಯಿಸಬಹುದು